ನಮ್ಮ ರಾಜ್ಯದ ಸಮುದಾಯ ಸಮುದಾಯದಲ್ಲಿ ಸಾಂಸ್ಕೃತಿಕ ಸಂಪ್ರದಾಯಿಕ ಉಡುಗೆ ಬಟ್ಟೆಗಳ ಆಭರಣ ಕುರಿತು ಹೇಳ್ಬೇಕು ಅಂತ ಅಂದ್ರೆ ಭಾರತೀಯ ಭೌತಿಕ ಸಂಸ್ ವಿಚಾರಗಳಲ್ಲಿ ಮಹತ್ವವನ್ನು ಕೊಟ್ಟಿರುವಂಥದ್ದು ನಮ್ಮ ಭಾಷೆ ಜನಾಂಗ ಜಾತಿ ಮುಂತಾದ ವೈವಿಧ್ಯಮಯವಾಗಿರತಕ್ಕಂಥ ಅಂಶಗಳಿಂದ ಕೂಡಿರುವಂಥ ನಮ್ಮ ಭಾರತ ಸಂಪ್ರದಾಯ ಒಂದೇ ಥರದ ಸಾಧ್ಯತೆಯನ್ನು ಕಾಣಬಹುದು ಆದರಿಲ್ಲಿ ಹಬ್ಬ ಹರಿದಿನ ಮತ್ತು ಆಚರಣೆ ಪದ್ಧತಿಗಳು ಹಾಗೂ ವಿವಾಹ ಕುಟುಂಬದ ಬಗೆಗಿನ ಮತ್ತು ಪವಿತ್ರ ಭಾವನೆ ಮಾತೃಭೂಮಿ ಕರ್ಮಭೂಮಿ ಪುಣ್ಯಭೂಮಿ ಭಾರತಾಂಬೆ ಮುಂತಾದವುಗಳಿಂದ ಬಗ್ಗೆ ಶ್ರದ್ಧೆ ಗೌರವ ಅದರ ಸಾಧ್ಯತ್ವಗಳ ಬಗ್ಗೆ ಸಮಾನ ರೋಚಕಮಯವಾಗಿರತಕ್ಕಂಥ ಭಾರತೀಯ ಸಾಂಸ್ಕೃತಿಕ ಪಾರಂಪರೆ ಪ್ರತೀಕವೆಂದು ಹೇಳ್ಬಹುದು ಯಾಕೆಂದರೆ ಭಾರತದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಭೌದ್ಧ ಮತ್ತು ಸಿಖ್ ಮುಂತಾದ ಧರ್ಮಗಳೆಲ್ಲವನ್ನೂ ಕಾಣಬಹುದು ವೇದಗಳು ಉಪನಿಷತ್ತುಗಳನ್ನು ಹಾಗೂ ಭಗವದ್ಗೀತೆಗಳ ಪುರಾಣಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಭಾರತೀಯ ಸಂಸ್ಕೃತಿ ವಿಧಿ ವಿಧಾನಗಳಿಗೆ ತಕ್ಕಂತೆ ಹೊಂದಿಕೊಳ್ಳುವಂಥ ಧರ್ಮದ ಏಕತೆಯನ್ನು ಆಮೇಲೆ ಬುನಾದಿ ನಮ್ಮ ಭಾರತೀಯ ಸಂಸ್ಕೃತಿ ವಿವಿಧತೆಯನ್ನು ನೀವು ಕಾಣ್ಬೋದು ಇಲ್ಲಿ ಒಂದು ದೇವನೊಬ್ಬ ನಾಮ ಹಲವು ಎನ್ನುವಂತೆ ಎಲ್ಲ ಜನಾಂಗದ ಭಾಷೆ ಹಲವು ಭಾವ ಒಂದೇ ಎಂಬ ನಮ್ಮಲ್ಲಿ ಕವಿವಾಣಿ ಅಂತೆ ಸಂಸ್ಕೃತಿಯನ್ನು ಎಲ್ಲರೂ ಸಮನ್ವಯ ಭಾವನೆಯಿಂದ ಬೌದ್ಧಿಕವಾಗಿ ಹಾಗೂ ಬೌದ್ಧಿಕ ಭಾವನೆಗಳನ್ನು ಕಾಣಬೋದ ನಮ್ಮ ಸಂಸ್ಕೃತಿ ಭೂಮಿಯನ್ನು ತುಳಸಿ ಗಿಡ ದನ ಕರುಗಳು ಹಾಗೂ ವರುಣ ಅಗ್ನಿ ಮುಂತಾದವುಗಳನ್ನು ಆರಾದ ಆರಾಧನೆ ಮಾಡುತ್ತಾರೆ ಶ್ರದ್ಧೆ ಕಲ್ಪನೆ ಹೊತ್ತು ಮರೆಯುತ್ತದೆ ಈ ನಮ್ಮ ಸಂಸ್ಕೃತಿ ಒಬ್ಬರಿಗೊಬ್ಬರು ಗೌರವ ಮತ್ತು ಶುಭಾಷಯಗಳನ್ನು ಕೂಡ ಕೋರುತ್ತಾರೆ ಎರಡೂ ಕೈಗಳಿಂದ ಎದೆ ಮು ವಿಶೇಷವಾದದ್ದು ಮನೆ ಎದೆ ಮುಟ್ಟಿ ನಮಸ್ಕಾರಗಳ್ನ ಮಾಡ್ತಾರೆ ಆಮೇಲೆ ಇದು ಅಲ್ದೇ ಅಥಿತಿಗಳನ್ನು ದೇವರಂತೆ ಕೂಡ ಕಾಣ್ತಾರೆ ಅರಿಯದ ಆಶಿರ್ವಾದ ಹಿರಿಯರ ಆಶಿರ್ವಾದ ದೇವ್ರ ಸಮಾನ ಎಂದು ಕಾಲಿಗೆ ಬಿದ್ದು ನಮಸ್ಕಾರ ತಗೊಳ್ತಾರೆ ತನ್ನಂತೆ ಗೌರವಿಸುವವರನ್ನು ಪೋಷಕರನ್ನು ಸಹಾಯ ಮಾಡೋದು ನಮ್ಮ ಭಾರತೀಯ ಸಂಸ್ಕೃತಿಯಾಗಿದೆ ನಮ್ಮ ಸಂಸ್ಕೃತಿ ಒಳಗೆ ಇನ್ನೊಂದು ಏನು ಅಂತ ಅಂದ್ರೆ ನಾವು ಎಲ್ಲರೂ ಸಮ ನಾವೆಲ್ಲರೂ ಕೂಡ ನಾವೇನು ಮಾಡ್ತೀವಿ ಉಡುಗೆ ತೊಡುಗೆಗಳಲ್ಲಿಯೂ ಕೂಡ ನಮ್ಮ ಸಂಪ್ರದಾಯ ತುಂಬ ಮುಖ್ಯವಾಗಿ ಪರಿಣಾಮಕಾರಿಯಾಗಿರುವಂಥದ್ದು ಮುಖ್ಯವಾಗಿ ಏನು ಅಂತ ಅಂದ್ರೆ ಅವ್ಳು ಸೀರೆ ಹಾಕುವಂಥದ್ದು ಆಭರಣಗಳ ಧರಿಸುವಂಥದ್ದು ಆಮೇಲೆ ಅವಳೇ ಆಗಿರು ಅವ್ಳದ್ದೇ ಆಗಿರತಕ್ಕಂಥ ಕೆಲವು ಕೌಶಲ್ಯಗಳನ್ನು ಕುಶಲತೆಗಳನ್ನು ಹಾಗೂ ಅವಳ ಆಭರಣಗಳನ್ನ ಅವಳೇ ನಿಧಾನವಾಗಿ ಮಾಡ್ಕೊಂಡಿರುವಂಥದ್ದು ಹೀಗೇ ಆಭರಣಗಳು ಅಂದಾಗ ಉಡುಗೆ ತೊಡುಗೆಗಳಂದಾಗ ನಮ್ಮಲ್ಲಿ ಭಾರತೀಯ ನಾರಿ ಸಾರಿ ಸೀರೆಯನ್ನೇ ಹಾಕ್ತಾಳ ಸೀರೆ ಬಟ್ಟೆಗಳನ್ನ ಮೈ ತುಂಬ ಬಟ್ಟೆಗಳನ್ನೂ ಕೂಡ ಧರಿಸ್ತಾಳ ಸೀರೆ ಧರ್ಸೋದ್ರ ಜೊತೆಗೆ ಅವಳು ತಮ್ಮ ಮನೆಯಲ್ಲಿರತಕ್ಕಂಥ ಆಭರ್ಣಗಳನ್ನ ಹಾಕ್ತಾಳ ಆಭರಣಗಳು ಏನು ಅಂತ ಅಂದ್ರೆ ಒಂದು ಮುಖ್ಯವಾಗಿ ಅವಳು ಅವ್ಳಿಗೆ ಈ ಕಡೆ ಬ ನಮ್ಮ ಕಡೆಯೆಲ್ಲ ಬಂಗಾರದ ಚೈನ್ಗಳನ್ನು ಜಾಸ್ತಿ ಹಾಕಂಗಿಲ್ಲ ಗುಂಡೀನ ಟೀಕಿ ಗುಂಡು ಬೋರ್ಮಳದ ಸರ ಗುಂಡಿನ್ನ ಸರಾ ಆಮೇಲೆ ತಾಳಿಯಲ್ಲಿ ಗುಂಡುಗಳು ಈ ಥರ ಆಭರಣಗಳನ್ನ ಜಾಸ್ತಿಯಾಗಿ ನಮ್ಮಲ್ಲಿ ಧರಿಸ್ತಾರೆ ಇದರಿಂದ ನಾರಿ ನಮ್ಮ ಭಾರತೀಯ ನಾರಿ ಲಕ್ಷಣವಾಗಿ ಕಾಣಿಸ್ತಾಳ ಅದರಂತೆ ನಮ್ಮ ಭಾರತದ ನಾರಿಯರು ಮುಖ್ಯವಾಗಿ ಮಾಂಗಲ್ಯ ಚೈನಕ್ಕೆ ಹೆಚ್ಚು ಆದ್ಯತೆಗಳನ್ನ ಕೊಡ್ತಾರೆ ಯಾಕೆಂದರೆ ಆ ಮಾಂಗಲ್ಯ ಚೈನಾಯ್ತು ದಲ್ಲಿ ಆಮೇಲೆ ಅದ್ರೊಳಗೆ ಕೆಲವು ಗುಂಡುಗಳನ್ನ ಹಾಕುವಂಥದ್ದು ಬಂಗಾರ ಧರಿಸುವಂಥದ್ದು ಈ ಥರದ್ದೆಲ್ಲ ಹಂಗಾಗಿ ಅವಳು ತಮ್ಮದೇ ಆಗಿರತಕ್ಕಂಥ ಒಂದು ಸಾಂಸ್ಕೃತಿಕ ಭಾವನೆಯನ್ನು ಸಾಂಪ್ರದಾಯಿಕ ಭಾವನೆಗಳನ್ನ ಹೊಂದಿರ್ತಾಳೆ ಇದು ಅಲ್ಲದೇ ಅವಳು ಇನ್ನೊಂದು ಏನು ಅಂತ ಅಂದ್ರೆ ತನಗೆ ಬೇಕಾಗಿರುವಂಥದ್ದು ಸರಗಳನ್ನು ತಾನೇ ಮಾಡಿಸ್ಕೊಳ್ತಾಳ ತಾಳಿ ಸಾಮಾನು ಅಂತ ಮಾಡ್ಸ್ಕೊಳ್ತಾರೆ ಅದನ್ನು ಕೂಡ ಹಾಸ್ಕೊಳ್ಳಾತ್ತಾಳ ಮನೆ ಒಳಗೆ ಆಮೇಲೆ ಅದಕ್ಕೆ ಸಂಬಂಧ ಪಟ್ಟಂಗೆ ಹಣೆ ತುಂಬ ಕುಂಕುಮ ಕುಂಕುಮಗಳನ್ನ ಇಡುವಂಥದ್ದು ಕೈ ತುಂಬ ಬಳೆಗಳನ್ನ ಹಾಕುವಂಥದ್ದು ಕಾಲು ಕಾಲಿಗೆ ಕಾಲುಂಗುರಗಳ್ನ ಹಾಕುವಂಥದ್ದು ಈ ಥರದ್ದೆಲ್ಲವೂ ಇದು ಸಾಂಪ್ರದಾಯಿಕವಾಗಿ ಅದು ಮದುವೆಯಾಗಿರತಕ್ಕಂಥ ಮಹಿಳೆಯರು ಧರಿಸುವಂಥದ್ದು ಆದ್ರೆ ನಮ್ಮಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಈ ರೀತಿ ಕಾಲುಂಗುರಗಳನ್ನ ಮತ್ತು ತಾಳೆಗಳನ್ನು ನೋಡಿ ಅವ್ಳಿಗೆ ಮದುವೆಯಾಗಿದೆ ಅನ್ನುವಂಥದ್ದನ್ನು ಗೌರವಿಸ್ತಾರ ಆದ ಇದೇ ಬೇರೆ ಅಂದ್ರೆ ಅನ್ಯ ಇದ್ರೊಳ್ಗೆ ಹೋದ್ವಿ ಅಂತ ಅಂದ್ರೆ ಬೇರೆ ಸಮುದಾಯದೊಳಗೆ ಅಥ್ವಾ ಬೇರೆ ಪ್ರದೇಶದಲ್ಲಿ ನೋಡಿದ್ವಿ ಅಂತ ಅಂದ್ರೆ ಮದುವೆ ಆದವರು ಯಾವತ್ತೂ ಎಲ್ಲೋ ಒಂದು ಕಡೆ ತಾಳಿಗಳನ್ನೂ ಹಾಕೋಂಗಿಲ್ಲ ಕಾಲಿಗೆ ಕಾಲುಂಗರನೂ ಹಾಕಿರೋಂಗಿಲ್ಲ ಅವ್ಳಿಗೆ ಮದುವೆಯಾಗೈತೋ ಇಲ್ಲ ಅನ್ನೋದು ಕೂಡ ಗೊತ್ತಾಗಂಗಿಲ್ಲ ಇದರಿಂದ ಬೇರೆ ಗಂಡಸರು ಕೂಡ ಅವ್ರ್ಗೆ ಅವಳಿಗೆ ಅವ್ಳ ಮೇಲೆ ಕಣ್ಣು ಹಾಕುವಂಥ ಚಾನ್ಸಸ್ಗಳು ಇರ್ತಾವೆ ಆದ್ರೆ ನಮ್ಮಲ್ಲಿ ಹಾಗಿಲ್ಲ ಅವ್ಳಿಗೆ ಮದುವೆಯಾಗೈತೆ ಅಂದ್ರೂ ದೂರ ಸರಿತಾರೆ ಗೌರವ ಕೊಡುತ್ತಾರೆ ಅವಳಿಗೆ ಆಗಿರತಕ್ಕಂಥ ಮರ್ಯಾದೆ ಕೊಡುತ್ತಾರೆ ಅದರಿಂದ ಅವಳಿಗೆ ಇನ್ನಷ್ಟು ಗೌರವ ಹೆಚ್ಚಾಗುತ್ತೆ ಇನ್ನೊಂದೇನು ಅಂತ ಅಂದ್ರೆ ನಮ್ಮಲ್ಲಿ ಸಾಂಸ್ಕೃತಿಕವಾಗಿ ಸಾಯಂಕಾಲ ಅಥ್ವಾ ಬೇರೆ ಬೇರೆ ಟೈಮಲ್ಲಿ ಅಥ್ವಾ ಹಬ್ಬ ಹರಿದಿನಗಳಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತಾರೆ ದೇವಸ್ಥಾನ್ದೊಳಗೆ ಕಾಯಿಗಳ್ನ ಹೊಡೆಸ್ಕೊಂಡು ದೇವರಿಗೆಲ್ಲ ಕೈ ಮುಗಿದು ಅಲ್ಲಿ ಅವ್ಳದ್ದೆ ಆಗಿರತಕ್ಕಂಥ ಭಕ್ತಿಗಳನ್ನ ಸಲ್ಲಿಸಿ ಮತ್ತೆ ಅವರು ಮನೆಗೆ ಬರ್ತಾರೆ ಇದರಿಂದ ಅವಳಿಗೆ ತುಂಬ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ ಇದು ಅಲ್ಲದೇ ಆಪ್ ಬ ಕೆಲವು ಹಬ್ಬ ಆಚರಣೆಗಳನ್ನೆಲ್ಲ ಮಾಡ್ತಾರೆ ಈಗ ಉದಾಹರಣೆ ನಮ್ಮಲ್ಲಿ ಎಳ್ಳು ಅಮಾವಾಸ್ಯೆ ಈ ಎಳ್ಳು ಅಮಾವಾಸ್ಯೆ ದಿವಸ ಬೇರೆ ಕಡೆ ಅಂದರೆ ಅವ್ರ ಹೊಲಗಳಲ್ಲಿಗೆ ಹೋಗಿ ಅಂದ್ರೆ ಅಕ್ಕ ಪಕ್ಕದ ಮನೆಯವ್ರನ್ನೆಲ್ಲ ಕರ್ಕೊಂಡೋಗಿ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ ಹೊಲಕ್ಕೆ ಕರ್ಕೊಂಡೋಗಿ ಎಳ್ಳು ಎಳ್ಳು ಹಚ್ಚಿದ ರೊಟ್ಟಿ ಎಳ್ಳು ಎಣ್ಣೆ ಬದ್ನೇಕಾಯಿ ಆಮೇಲೆ ಚವಳೆ ಕಾಯಿ ಪಲ್ಲೆ ತರಕಾರಿಗಳೂ ಆಮೇಲೆ ಮೂಲಂಗಿ ಪಲ್ಲೆ ಸೊಪ್ಪು ಬೇರೆ ಬೇರೆ ಥರದ ನಾನಾ ರೀತಿಯೆಲ್ಲ ಸೊಪ್ಪು ಶೇಂಗಾ ಪುಡಿ ಪುಟಾಣಿ ಪುಡಿ ಈ ಥರದ್ದನ್ನೆಲ್ಲ ತಗೊಂಡೋಗಿ ಹೊಲ್ದಲ್ಲಿ ಕೂತ್ಕೊಂಡು ಊಟ ಮಾಡಿ ಬರ್ತಾರೆ ಇದರಿಂದ ಅವಳಿಗೆ ಒಂದು ಅಲ್ಲಿ ಹಬ್ಬ ಆಚರಣೆ ಆಗುತ್ತೆ ಪೌಷ್ಟಿಕಾಂಶ ಸಿಗುತ್ತೆ ಜೊತೆಗೆ ಸಂಬಂಧಗಳನ್ನ ಹೆಚ್ಗೆ ಬೆಳೆಸ್ಕೊಳ್ಳಿಕ್ಕೆ ಗಟ್ಟಿ ಮಾಡ್ಕೊಳ್ಳಿಕ್ಕೂ ಕೂಡ ಒಂದು ಕಾರಣ ಆಗುತ್ತೆ ಇದು ಅಲ್ಲದೇ ಇನ್ನೂ ಒಂದೇನು ಅಂತ ಅಂದ್ರೆ ನಮ್ಮಲ್ಲಿ ಈಗ ಪಂಚಮಿ ನಾಗರ ಪಂಚಮಿ ಬಂತು ಅಂತ ಅಂದ್ರೆ ಹಿಂದಿನ ದಿನ ರೊಟ್ಟಿ ಹಬ್ಬ ಮಾಡ್ತಾರೆ ಆವಾಗ್ಲೂ ಕೂಡ ಎಳ್ಳು ಹಚ್ಚಿದ ರೊಟ್ಟಿಗಳನ್ನ ಮಾಡಿ ಮನೆ ಮನೆಗೆಲ್ಲ ಹಂಚ್ತಾರೆ ಇದರಿಂದ ಅವ್ಳ್ಗೆ ಮನೆ ಇನ್ನೊಂದೇನು ಅಂದರೆ ಸಂಬಂಧಗಳು ಜಾಸ್ತಿ ಆಗುತ್ತೆ ಅಲ್ಲಿ ಕೂಡ ಅವಳಿಗೆ ಪೌಷ್ಟಿಕಾಂಶ ಸಿಗುತ್ತೆ ಹೀಗೆ ಪ್ರತಿಯೊಂದು ಹಬ್ಬದಲ್ಲಿಯೂ ಕೂಡ ಪ್ರತಿಯೊಂದು ಸಂಸ್ಕೃತಿಗಳನ್ನ ಅಥ್ವಾ ಅದು ಅವ್ರದ್ದೇ ಆದಂಥ ಸಂಪ್ರದಾಯಗಳನ್ನ ಮಾಡಿಕೊಂಡು ಬರ್ತಾಯಿದ್ದಾಳೆ ಇದಕ್ಕೆ ಸಂಬಂಧ ಪಟ್ಟಂತೆ ಇನ್ನೂ ಒಂದೇನು ಅಂತ ಅಂದ್ರೆ ನಮ್ಮಲ್ಲಿ ಕರಿ ಎರಿತಾರೆ ಅಂದರೆ ಎತ್ತುಗಳನ್ನು ಮೆರವಣಿಗೆ ಮಾಡ್ತಾರೆ ಎತ್ತುಗಳನ್ನು ಮೆರವಣಿಗೆ ಮಾಡೋದ್ರಿಂದ ಎತ್ತುಗಳಿಗೂ ಒಂದು ರೀತಿಯಿಂದ ಹಬ್ಬ ಹಬ್ಬ ಮ ಆಚರಣೆ ಮಾಡ್ದಂತೆ ಅವ್ರನ್ನ ಆ ಹತ್ತು ಮೈ ತೊಳೆದು ಅದಕ್ಕೆಲ್ಲ ಬಣ್ಣ ಹಚ್ಚಿ ಅದಕ್ಕೆಲ್ಲ ಕೋಡಿಗೆಲ್ಲ ರಿಬ್ಬನ್ ಕಟ್ಟಿ ಆಮೇಲೆ ಅದಕ್ಕೆ ರಬ್ಬರ್ ಕಟ್ಟಿ ಅದನ್ನೆಲ್ಲವೂ ಕೂಡ ಬಸವಣ್ಣನ ಆಚರಣೆ ಮಾಡ್ತಾರೆ ಅಂದ್ರೆ ಮೆರವಣಿಗೆ ಮಾಡ್ತಾರೆ ರೆ ಇಡೀ ದಿನವೂ ಅಂದ್ರೆ ಆವತ್ತಿನ ದಿನ ರಾತ್ರಿಯೆಲ್ಲ ಮೆರವಣಿಗೆ ಮಾಡಿ ಆವತ್ತು ಯಾವುದೇ ರೀತಿಯಿಂದ ಬಸವಣ್ಣನಿಗೆ ಹೊಲಗಳಲ್ಲಿ ಯಾವುದೇ ರೀತಿಯಿಂದ ಕೆಲಸಗಳ್ನ ಮಾಡೋಲ್ಲ ಇದರಿಂದ ಬ ಆ ಬಸವಣ್ಣ ಇರತಕ್ಕಂಥ ಅಂದ್ರೆ ಎತ್ತುಗಳು ಕೂಡ ಹಬ್ಬಗಳನ್ನ ಆಚರಣೆ ಮಾಡಿಕೊಂಡಾಗ ಖುಷಿಯಿಂದ ಇರ್ತವೆ ಹಿಂಗಾಗಿ ನಮ್ಮಲ್ಲಿ ಸಂಪ್ರದಾಯ ಮತ್ತು ಸಾಂಸ್ಕೃತಿಕ ಉಡುಗೆ ತೊಡುಗೆ ಬಟ್ಟೆ ಆಭರಣ ತುಂಬ ಭಿನ್ನವಾಗಿ ಕಂಡು ಬರ್ತವೆ ಈ ಭಿನ್ನವಾಗಿರ್ತಕ್ಕಂಥ ಉಡುಗೆ ತೊಡುಗೆ ಕೂಡ ಬೇರೆ ಪ್ರದೇಶಕ್ಕೆ ಹೋಲ್ಸ್ಕೊಂಡ್ವಿ ಅಂತ ಅಂದ್ರೆ ಮೈ ತುಂಬ ಬಟ್ಟೆ ಇರೋಲ್ಲ ಕೊರಳು ತುಂಬ ಇದು ಇರೋಂಗಿಲ್ಲ ಬ ಆಭರಣಗಳಿರಾಗಿಲ್ಲ ಇದರಿಂದ ಬೇರೆ ನಾರಿಯರಿಗೂ ನಮ್ಮ ಕಡೆ ಇರತಕ್ಕಂಥ ಮಹಿಳೆಯರಿಗೂ ತುಂಬ ವ್ಯತ್ಯಾಸಗಳು ಕಂಡು ಬರ್ತವೆ ಹಂಗಾಗಿ ನಮ್ಮಲ್ಲಿ ನಮ್ಮದೇ ಆಗಿರತಕ್ಕಂಥ ಸಂಪ್ರದಾಯ ಸಂಸ್ಕೃತಿ ಸಮುದಾಯ ಆಮೇಲೆ ಉಡುಗೆ ಬಟ್ಟೆ ತೊಡುಗೆಗಳು ಆಭರಣಗಳೇನಿದವಲ್ಲ ಅವು ನಮಗೆ ತುಂಬ ಪ್ರಿಯವಾಗಿರುವಂಥದ್ದು ಸೂಕ್ಷ್ಮ ಅಂದರೆ ನಮ್ಗೆ ಒಳ್ಳೆ ಆಭರಣಗಳು ಅಂತ ಕಂಡು ಬರಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಇದರಿಂದ ನಮ್ಮ ನಾಗರಿಕತೆಯನ್ನು ಎತ್ತಿಯೂ ಕೂಡ ತೋರಿಸಬಹುದು ಹಂಗಾಗಿ ನಮ್ಮ ಸಂಪ್ರದಾಯವೇ ನಮಗೆ ಒಳ್ಳೆಯದು